ಶೈಕ್ಷಣಿಕ ಸಾಲ ಅಂತ ಹೇಳಿದ್ರೆ ಅದಕ್ಕೇ ನಾವು ಇವಾಗ ನೆಕ್ಸ್ಟು ಈಗ ಪಿ ಯು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೇ ತುಂಬ ಫೀಸ್ ಕಟ್ಬೇಕಾಗಿರುತ್ತೆ ಆವಾಗ ನಾವು ನಮ್ಮಹತ್ರ ಇಲ್ಲ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ ಈ ಎಜುಕೇಷನ್ ಲೋನ್ ತಗೋತಿವಿ ಇದುಕ್ಕೆ ಕಂಪಲ್ಸರಿ ಅಂತ ಅಂದರೆ ಪಿ ಯು ಅಲ್ಲಿ ಒಳ್ಳೇ ಗುಡ್ ಮಾರ್ಕ್ಸ್ ಇರಬೇಕು ಹಾಗೇನೇ ಮತ್ತು ಸಿ ಈ ಟಿ ಬರೆದು ಅದ್ರಲ್ಲಿ ರ್ಯಾಂಕಿಂಗ್ಸ್ ಬಂದ್ರು ಕಡಿಮೆ ಆಗುತ್ತೆ ಆವಾಗ ಸಾಲ ಸ್ವಲ್ಪ ಕಡ್ಮೆ ತಗೋಬೌದು ಮತ್ತು ಈ ಎಜುಕೇಷನ್ ಲೋನಲ್ಲಿ ಹೇಗಂತ ಹೇಳಿದ್ರೆ ಬೇರೆ ಥರ ನಾವು ಬೇರೆದಕ್ಕೆಲ್ಲ ಹೌಸಿಂಗ್ ಲೋನು ಮತ್ತು ಕಾರ್ ಲೋನು ಆ ಥರ ಎಲ್ಲ ತಗೋತೀವಲ್ಲ ಅದಕ್ಕಿಂತ ಕಡಿಮೆ ಇಂಟ್ರಸ್ಟ್ ಇರುತ್ತೆ ನೆಕ್ಸ್ಟು ನಾವು ಈ ಲೋನ್ನಾ ನೆಕ್ಸ್ಟ್ ಜಾಬ್ ಸಿಕ್ಕಾದಮೇಲೆ ಇನ್ನು ಸಹ ಕಟ್ಟಬಹುದು ಕಡಿಮೆ ಇಂಟ್ರಸ್ಟ್ ಅಲ್ಲೇ ನೆಕ್ಸ್ಟು ನಮ್ಮ ಜಾಬೆಲ್ಲ ಆದಮೇಲೆ ಲೋನು ಸಾಲ ತೀರಸ್ಬೌದು ಇದು ನನ್ನ ರಿಲೆಟೀವ್ ಒಬ್ಬರು ತಗೊಂಡಿದ್ರು ಅವರು ಮಗನಿಗೆ ಅವನು ಫಸ್ಟು ಪಿ ಯು ಆದಮೇಲೆ ಡೈರೆಕ್ಟಾಗಿ ಸಿ ಎ ಕೋರ್ಸ್ ಮಾಡೋಕ್ ಹೋದ ಆವಾಗ ಅವ್ರ ಹತ್ತಿರ ತುಂಬ ದುಡ್ಡಿರಲಿಲ್ಲ ಹಾಗಾಗಿ ಲೋನ್ ತೊಗೊಂಡಿದ್ರು ಇವಾಗ ಅವರಿಗೇ ಒಂದು ಸಿಕ್ಸ್ ಇಯರ್ಸ್ ಆಯ್ತು ಅನಿಸತ್ತೆ ಜಾಬ್ ಸಿಕ್ಬಿಟ್ಟಿದೆ ಇವಾಗ ಅವರು ಒಳ್ಳೇ ಫೈನಾನ್ಸ್ ಪೈನ್ಯಾನ್ಶಾಲಿ ವೆಲ್ ಇದ್ದಾರೆ ಸೋ ಇವಾಗ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಈ ಅಂದರು ಸಾಲ ತೀರಿಸಿದ್ದಾರೆ ಈ ಎಜುಕೇಷನ್ ಲೋನು ನಮಗೆ ತುಂಬ ಹೆಲ್ಫುಲ್ಲು ಶ್ರೀಮಂತ್ರ ಮಕ್ಕಳೇ ಒಳ್ಳೊಳ್ಳೇ ಗುಡ್ ಗುಡ್ ಜಾಬ್ ತಗೋಮ್ ತಗೋ ತೊಗೋಳೋಕಾಗ್ತಿತ್ತು ಈ ಬಡವ್ರ ಮಕ್ಕಳು ಓದ್ತಾರೆ ಆದರೆ ಅವರಿಗೆ ಒಳ್ಳೇ ಜಾಬ್ ತಗೋಳೋಕೆ ಕಷ್ಟ ಆಗಿರುತ್ತೆ ಅಂತ ಅಂದರೆ ದುಡ್ಡು ಇರೋದಿಲ್ಲ ಆದರೆ ಒಳ್ಳೇ ಕಾಲೇಜಲ್ಲಿ ಕಲಿತ್ರೆ ಮುಂದೆ ಒಳ್ಳೇ ಜಾಬ್ ಸಿಗುತ್ತೆ ಈಗಂತೂ ಪ್ರೈವೇಟ್ ಕಾಲೇಜಸನ್ನೇ ತುಂಬ ಅವಲಂಬಿಸಿದ್ದಾರೆ ಗೌರ್ಮೆಂಟ್ ಕಾಲೇಜಲ್ಲೀ ಚೆನ್ನಾಗ್ ಮಾಡ್ತಾರೆ ಆದ್ರೂ ಅಷ್ಟೊಂದು ಫೆಸಿಲಿಟೀಸ್ ಇರೋದಿಲ್ಲ ಅದಕೋಸ್ಕರ ಪ್ರೈವೇಟ್ ಕಾಲೇಜಲ್ಲಿ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಫೀಸೆಲ್ಲ ಪೇ ಮಾಡಿ ಎಜುಕೇಷನ್ ಪಡ್ಕೊಂಡರೆ ಪಕ್ಕಾ ಜಾಬ್ ಆಗೋ ಚಾನ್ಸ್ಸ್ಸು ತುಂಬ ಇರುತ್ತೆ ಜಾಸ್ತಿ ಫೀಸು ಅಂತ ಅಂತಲ್ಲ ಅಲ್ಲಿ ಚೆನ್ನಾಗ್ ಎಜುಕೇಷನ್ ಇರುತ್ತೆ ಹಾಗಾಗಿ ಈ ಎಜುಕೇಷನು ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೆ ನೆಕ್ಸ್ಟು ಈ ಲೋನ್ ತಗೋಬೇಕಾದರೆ ಅವ್ರದ್ದೇ ಆದಂಥ ಒಂದು ಪ್ರಾಪರ್ಟಿ ಇರಲೇ ಬೇಕು ಅಕಸ್ಮಾತ್ ನೆಕ್ಸ್ಟ್ ಜಾಬ್ ಸಿಗಲಿಲ್ಲ ಅಂತ ಅಂದರೆ ಪೇ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಂಕ್ ಅವ್ರು ಅದನ್ನ ಅಕ್ವಾಯ್ರ್ ಮಾಡ್ಕೊತಾರೆ ಮತ್ತು ಈ ಎಜುಕೇಷನ್ ಲೋನು ಅಥ್ವ ಶೈಕ್ಷಣಿಕ ಸಾಲ ಪ್ರತಿ ಒಬ್ಬರನ್ನು ಅಂದರೆ ತುಂಬ ಚೆನ್ನಾಗ್ ಓದು ಓದುವಂತಹ ಸ್ಟೂಡೆಂಟ್ಸ್ಗಳಿಗೆ ತುಂಬ ಹೆಲ್ಫುಲ್ ಆಗಿರುತ್ತೆ ಚೆನ್ನಾಗ್ ಆದಂದ್ರೆ ಬಡವ ಬಡ ಸ್ಥಿತಿಲಿದ್ದು ಒಳ್ಳೇ ಟ್ಯಾಲೆಂಟ್ ಇದ್ರೆ ಈ ರೀತಿ ಒಂದು ಲೋನ್ ತಗೊಂಡು ಒಂದು ಗುಡ್ ಜಾಬಿಗೆ ಹೋಗೋಕೆ ತುಂಬ ಹೆಲ್ಪ್ ಆಗುತ್ತೆ